ಅಡುಗೆ ಮನೆಗೆ ಕೆಲವೊಂದು ಪದಾರ್ಥಗಳು ಬೇಕು ಅಂತ ನಾವು ಆನ್ಲೈನ್ ಇದರಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ ಅದು ಬಂದ ತಕ್ಷಣ ನಾವು ಅಡುಗೆ ಮನೆ ಕ್ಲೀನ್ ಮಾಡಿ ಅದಕ್ಕೆಲ್ಲ ಐಟಮ್ಗಳು ಪದಾರ್ಥಗಳನ್ನ ತುಂಬಿಟ್ಟು ನಾವು ಅದನ್ನು ಕ್ಲಿ ನೀಟಾಗಿ ಜೋಡಿಸಿ ಇಟ್ಟಿದ್ವಿ ಅದು ನೋಡಲಿಕ್ಕೆ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾವು ಯಾವ ರೀತಿ ಅದನ್ನು ಇದೇ ಅಂತ ನೋಡಿ ತೊಗೊಂಡಿದ್ವೋ ಅದೇ ರೀತಿ ಇತ್ತು ನಮಗದು ತುಂಬ ಖುಷಿಯಾಯಿತು ನಾವು ಅದನ್ನು ಬೇರೆಯವರು ಕೂಡ ಪರ್ಚೇಸ್ ಮಾಡಲಿಕ್ಕೆ ಅವರಿಗೆ ನಾವು ಮಾಹಿತಿಯನ್ನು ನೀಡ್ತಾಯಿದ್ವಿ